ಹೌದು ಮಂಜುನಾಥ್ ಟ್ರಾವೆಲ್ಸ್

ಅಲ್ಲಾ ಅದು ಈ ಕರ್ನಾಟಕ ಸ್ಟೇಟಾ ಇಲ್ಲ ಔಟ್ ಆಫ್ ಸ್ಟೇಟಾ ಹಾಂ ಅದೆ ನಮ್ಮದರಲ್ಲಿ ಈಗ ಒಂದು ಒಂದು ಆಫರ್ ಇದೆ ಈ ಮಂತು ಹಂಪೆ ಬೇಲೂರು ಮತ್ತು ಕಳಸ ಹೊರ್ನಾಡು ಶೃಂಗೇರಿ ಈ ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಹಾಂ ಅದು ಪೂರ್ತಿ ಪ್ಯಾಕೇಜ್ ಬಂದು ಇಪ್ಪತೈದು ಸಾವಿರ ಫ್ಯಾಮಿಲಿಗೆ ಹಾಂ ಎಸೀ ಕೋಚೂ ವೈಕಲ್ ಇದೆ ಮತ್ತು ವಿತೌಟ್ ಎಸಿ ಇದೆ ಮತ್ತು ಎಲ್ ಸಿ ಡಿ ಟಿವಿ ಇದೆ ಮತ್ತು ವಿತೌಟ್ ಎಲ್ ಸಿ ಡಿ ಟಿವಿ ಈ ಥರ ವೈಕಲು ನಿಮ್ಗ ಯಾವುದು ಬೇಕು ಅದು ಸೆಲೆಕ್ಟ್ ಮಾಡ್ಕೊಳಿ ಅದ್ರದ್ದು ಒಂದು ಮೆನು ಕಳ್ಸ್ತೀನಿ ನಾನು ನಿಮಗೆ ಯಾವುದು ಕಾಸ್ಟ್ ನಿಮಗೆ ಅಜ್ಜಸ್ಟ್ ಆಗುತ್ತೆ ಅದು ಹೇಳಿ ಹಾಂ ಎಸಿ ಕೋಚಿಂದೂ ಬಂದು ತರ್ಟಿ ಫೈವ್ ತೌಝಂಡ್ ಆಗುತ್ತೆ ಎಷ್ಟೂ ಒಂದು ವ ಒಂದು ವಾರ ಒಂದು ವಾರ ತಗೊಳ್ತೀವಿ ಒಂದು ವಾರ ತಗೊಳ್ತೀವಿ ಫೈವ್ ಡೇಸಿಗೆ ಮುಗಿಯುತ್ತೆ ಅಲ್ಲಿಂದ ಹೋಗಿ ಬರೋದಕ್ಕೆ ಆಗತ್ತೆ

ಸರಿ ಸರಿ ಅದೆ ಟೆಂಪ್ ಟೆಂಪಲ್ ಸೈಡೆ ಹೋಗ್ತಿವಿ ಈ ಕಡೆಯಿಂದ ಹಂಪಿ ಕಳಸ ಮತ್ತು ಬೇಲೂರು ಹಳೆಬೀಡು ಶ್ರವಣ ಬೆಳಗೋಳ ಈ ಕಡೆಯೆಲ್ಲ ಹೋಗಿ ಬರ್ತೇವೆ ಅದಕ್ಕೆ ಸಪ್ರೇಟ್ ನೀವು ನೆಕ್ಸ್ಟ್ ಮಂತ್ ಪ್ಯಾಕೇಜನ್ನ ಇದು ಬುಕ್ ಮಾಡ್ಕೊಬೇಕು ಆಗುತ್ತೆ ಈ ಮಂತ್ ಈ ಥರ ಇದೆ ಹಂಪಿ ಬೇಲೂರು ಶೃಂಗ್ ಬೇಲೂರು ಶೃಂಗೇರಿ ಕಳಸ ಹೊರ್ನಾಡು ಹಾಂ ಶೃಂಗೇರಿ ಕಳಸ ಹೊರ್ನಾಡು ಇದೆ ಆಮೇಲೆ ಶ್ರವಣ ಬೆಳಗೊಳ ಇದೆ ಹಾಂ ಗೋಕಾಕ್ ಈ ಕಡೆಯೆಲ್ಲ ಹೋಗ್ತಿವಿ ಒಂದು ಕಳ್ಸ್ತೀನಿ ಅದನ್ನ ಒಂದು ನೋಡಿ ನಿಮಗೆ ಯಾವ್ದು ಅಂತ ಸೆಲೆಕ್ಟ್ ಮಾಡಿ ನಮಗೆ ಹೇಳಿ

ಇಲ್ಲ ಇಲ್ಲ ಫುಡ್ಡೆಲ್ಲ ನಿಮ್ಮದೆ ಅದು ಗೈಡ್ ಮಾಡ್ತಿವಿ ನಾವು ಗೈಡ್ ಮಾಡ್ತೀವಿ ಯಾವ ಪ್ಲೇಸಿಗೆ ಹೋದ್ರೂನು ಆ ಪ್ಲೇಸಲ್ಲಿ ಅದು ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗ ಕೊಡ್ತೀವಿ ಆ ಗೈಡಿಂ ಗೈಡ್ಲೈನ್ಸ್ ಕೊಡ್ತೀವಿ ಆ ಪ್ಲೇಸ್ ಬಗ್ಗೆ

ತರ್ಟಿ ಫೈವ್

ಹಾಂ ಫೈವ್ ಡೇಸ್ ಆಗುತ್ತೆ ನೆಕ್ಸ್ಟ್ ಮಂತು ಎರಡನೇ ತಾರೀಖು ಅದೆ ಈ ಮಂತ್ ಒಳಗೆ ನೀವು ಅವೆಲ್ಲಾ ಫಾರ್ಮ್ಯಾಲಿಟಿಸೆಲ್ಲ ಫಿಲ್ ಮಾಡಿ ಓಕೆ ಓಕೆ ಓಕೆ ಓಕೆ ಈಗ ಕಳ್ಸ್ತಿನಿ ನೋಡಿ